ನಾನು ಬಜ್ಜಿ ತಯಾರು ಮಾಡ್ತೀನಿ ಬಜ್ಜಿ ಅಂದರೆ ತುಂಬಾ ಇಷ್ಟಪಡ್ತಾರೆ ಅದಕ್ಕೆ ಮೆಣಸಿನ್ಕಾಯಿ ತರ್ತೇವೆ ಬಜ್ಜಿ ಮೆಣಸಿನ್ಕಾಯಿ ತಂದು ಅದನ್ನು ಕಟ್ ಮಾಡಿ ತೊಳೆದು ಅದಕ್ಕೆ ಕಡಲೆ ಹಿಟ್ಟು ಮತ್ತು ಮೆಣ್ಸಿನ ಪುಡಿ ಚೂರು ಮತ್ತು ಸೋಡ ಹಾಗೆ ಸ್ವಲ್ಪ ಜೀರಿಗೆ ಉಪ್ಪು ತಕ್ಕಂಗೆ ಮಿಕ್ಸ್ ಮಾಡಿ ನಾವು ನಾನು ಬಜ್ಜಿ ಮಾಡ್ತೀನಿ ನಾನು ಮಾಡೋ ಬಜ್ಜಿನ ಪಕ್ಕದ ಮನೆಯವರು ಎದುರು ಮನೆಯವರು ಮನೆಯಲ್ಲಿ ತುಂಬ ಇಷ್ಟಪಡ್ತಾರೆ ಅವ್ರು ಯಾವ್ತರ ಅಂದರೆ ಅವರಿಗೆ ಇದೇ ಥರ ಮಾಡ್ರೆ ಅಂತೇಳ್ತೀನಿ ಹಂಗೆ ವಡೆ ಅಷ್ಟೆ ನಾನು ಮಾಡಿದ್ರೆ ಬೇಳೆ ನೆನೆಸಿ ಅದು ಕ್ಲೀನಾಗಿ ಯಾವ ಟೈಮ್ ಒಂದು ಹತ್ತು ಇಪ್ಪ ಹತ್ತು ಇಪ್ಪತ್ತು ನಿಮಿಷ ನಂತರ ವಡೇಗೆ ಅದನ್ನು ರುಬ್ಕೊಂತ್ತೀನಿ ಅದು ಒರ್ಳಲ್ ರುಬ್ಬಿದರೆ ಅಂತು ತುಂಬ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕದ್ರೆ ಟೇಸ್ಟ್ ಬರಲ್ಲ ಅದಕ್ಕೆ ಹಸಿ ಮೆಣ್ಶಿನ ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಈರುಳ್ಳಿ ಎಲ್ಲ ಹೆಚ್ಕೊಂಡು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಚಕ್ಕೆ ಕುಟ್ಟಿ ಹಾಕದ್ರೆ ತುಂಬ ತುಂಬಾ ಗರಿ ಗರಿಯಾಗಿ ಟೇಷ್ಟಾಗಿರುತ್ತೆ ಒಂಚೂರು ಅದಕ್ಕೆ ಅಕ್ಕಿ ಹಸಿಟ್ಟು ಕಲಸ್ಕೊಂಡ್ರೆ ರ್ ವಡೆ ಅಂದರೆ ಅಷ್ಟೊಂದು ಚೆನ್ನಾಗಿ ಬರುತ್ತೆ ನಾನು ಮಾಡೊ ವಡೆ ಅವ್ರು ತುಂಬಾ ಇಷ್ಟಪಡ್ತಾರೆ ಹಾಗೆ ಬಜ್ಜಿ ವಡೆ ನಂತರ ಬೋಂಡನು ಮಾಡ್ತೀನಿ ಆ ಬೋಂಡಾಗು ಸೊಪ್ಪುಗಳಿದ್ರೆ ಸಬ್ಬಕ್ಕಿ ಸೊಪ್ಪು ಅಥ್ವಾ ಹಾಲಕ್ಕಿ ಸೊಪ್ಪು ಅದಕ್ಕು ಈರುಳ್ಳಿ ಕೊತ್ಮಿರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಪುದೀನ ಇದನೆಲ್ಲ ಕಟ್ ಮಾಡಿಬಿಟ್ಟು ಮಿಕ್ಸ್ ಮಾಡಾಕಿದ್ರೆ ಅದು ತುಂಬಾ ಸ್ಮೆಲ್ ಬರುತ್ತೆ ಅದು ಮಾಡಿದ ತಕ್ಷಣ ತಿಂದರೆ ಇನ್ನು ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಹಾಗೆ ತುಂಬ ಇಷ್ಟಪಡ್ತಾರೆ ಅವರಿಗೆ ಇದೇ ಥರ ಮಾಡಿರಿ ನನಗು ಕೊಡಿರಿ ಅಂತ ಕೇಳ್ತೀನಿ ಆದರೆ ಅವರು ಅವರೆ ಒಂಥರ ಮಾಡ್ತಾರೆ ನಾನು ಹೇಳೋದು ಒಂಥರ ಆದರೆ ಅವರೆ ಒಂಥರ ಮಾಡ್ತಾರೆ ಹಂಗಾಗಿ ಮತ್ತು ಅವರು ನೀನೆ ಮಾಡು ನಾವು ಬರ್ತೀವಿ ನಿಮ್ಮ ಮನೆಗೆ ತಿನ್ನೊಕ್ಕೆ ಅಂತೇಳಿ ಅವ್ರು ತುಂಬ ತುಂಬಾ ಇಷ್ಟಪಡ್ತಾರೆ ಹಾಗೆ ನಾನು ಉದ್ದಿನವಡೆ ಮಾಡ್ತೀನಿ ಉದ್ದಿನ್ವಡೆ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತೀನಿ ಉದ್ದಿನ್ವಡೆ ಮಾಡಿದರೆ ನಮ್ಮ ಸ್ಕೂಲ್ ಸ್ಟಾಪುನು ಅಷ್ಟೆ ಚೆನ್ನಾಗೆ ಚೆನ್ನಾಗಿ ಮಾಡ್ತೀಯ ಚೆನ್ನಾಗಿದೆ ಅಕ್ಕ ಅಂತ ಹೇಳಿ ಅವ್ರು ತುಂಬ ಇಷ್ಟಪಡ್ತಾರೆ ಅದರ ಜೊತೆಗೆ ನಾನು ಉದ್ದಿನವಡೆ ಮಾಡಿದ್ರೆ ಇಡ್ಲಿ ಮಾಡ್ತೀನಿ ಇಡ್ಲಿ ಮಾಡಿದ್ರೆ ಅದು ಸಾಂಬಾರು ಮಾಡಿ ಚಟ್ನಿ ಮಾಡಿ ಅವರಿಗೆಲ್ಲಾ ಕೊಟ್ರೆ ಅವ್ರು ತುಂಬ ಚೆನ್ನಾಗಿ ಮಾಡ್ತಿಯಾ ನಮಗೆ ವಾರಕ್ಕೆ ಒಂದ್ಸತಿ ಎರಡ್ಸತಿ ಮನೆಯಿಂದ ಮಾಡ್ಕೊಂಡು ಬಂದು ಕೊಟ್ಬಿಡಕ್ಕ ನಿನ್ನ ಕಷ್ಟ ಏನಾಯಿತು ಅನ್ಕೊಳ್ತಾರೆ ಆದರೆ ನಾವು ಅವೆಲ್ಲ ಇಷ್ಟಪಡಲ್ಲ ಮಾಡಿದ್ರೆ ಅಂತು ಮಾಷ್ಟ್ರಗೆ ನಮ್ಮ ಸ್ಟಾಪ್ಗೆ ಎಲ್ಲ ಕೊಡ್ತೀನಿ ಅವ್ರು ತುಂಬಾ ಇಷ್ಟಪಟ್ಟು ಅವ್ರು ಖುಷಿ ಖುಷಿಯಾಗಿ ತಿಂತಾರೆ ಹಂಗೆ ಅಡಿಗೆಗಳು ನಾನು ಮಾಡೋದೆ ಅಡಿಗೆ ಕೆಲಸ ಅಡಿಗೆಯಲ್ಲೆ ಯಾವ್ತರ ತಿಂಡಿ ಬೇಕೊ ಯಾವ್ತರ ಬೇಕು ಯಾವ್ತರ ಮಾಡಬೇಕು ಈ ಟೈಮಿಗೇನು ಮಾಡಿದ್ರೆ ಸರೋಗುತ್ತೆ ಮಧ್ಯಾಹ್ನ ಏನು ತಿನ್ನಬೇಕು ಮತ್ತು ಸಾಯಂಕಾಲ ಯಾಥರ ಅಡಿಗೆ ಮಾಡಬೇಕು ಹಂಗಾಗಿ ಸಾಯಂಕಾಲ ಅಡಿಗೆ ಅಂದರೆ ಸಾಯಂಕಾಲ ಒಂದು ಪಲ್ಯ ಒಂದು ರಸ ಒಂದು ಹುಳಿ ಒಂದುಅನ್ನ ಒಂದು ಮೊಸರು ಒಂದು ಉಪ್ಪಿನ್ಕಾಯಿ ಹಪ್ಪಳ ಇಷ್ಟೆಲ್ಲಾ ಮಾಡಿಕೊಂಡು ಮನೆಯಲ್ಲಿ ನಾವು ನಾವು ಮನೆಯಲ್ಲಿ ಎಷ್ಟು ಜನ ಇದೀರ ಮಕ್ಕಳು ಸಮೇತ ನಾವು ಅದನ್ನು ತಿಂತೀವಿ ಹಾಗೆ ನಾನು ಮಾಡಿದ್ರೆ ಅಡಿಗೆ ಅಂದರೆ ತುಂಬ ಇಷ್ಟ ಪಡ್ತಾರೆ ಅಕ್ಕ ಪಕ್ಕದವರು ಇಷ್ಟಪಡ್ತಾರೆ ಅವರು ನೀನು ಯಾವಾಗೂ ಮಾಡ್ತಾಂಗೆ ಮಾಡು ನಮಗು ಕೊಡು ನಾವು ಬರ್ತೀವಿ ನಿಮ್ಮ ಮನೆಗೆ ಊಟಕ್ಕೆ ಅಂತ ಹೇಳಿ ಅವರು ತುಂಬಾ ಇಷ್ಟಪಡ್ತಾರೆ ಈ ಥರ ಅಡಿಗೆಗಳನ್ನು ಒಂದೊಂದು ಒಂದೊಂದು ವಿಧ್ವಾಗಿರುತ್ತೆ ಹಂಗೆ ಯಾವ ಅಡಿಗೆಗೆ ಏನು ಹಾಕಬೇಕು ಯಾವ್ತರ ಮಾಡಬೇಕು ಅನ್ನೋದು ಒಂದು ಇದು ನಾವು ಮೈಂಡಲ್ಲಿ ಇಟ್ಟುಕೊಂಡ್ರೆ ನಾವು ಅಡಿಗೆಯನ್ನು ಮಾಡಲೆಬಹುದು ನಾವೂ ತಿನ್ಬೋದು ಅವ್ರಿಗೂ ಕೊಡಬಹುದು ಅವರು ಇಷ್ಟಪಡ್ತಾರೆ ನಮ್ಗು ತುಂಬ ಅದರಿಂದ ಖುಷಿಯಾಗುತ್ತೆ ಒಬ್ಬರ ಹಸಿವು ಟೈಮಲ್ಲಿ ನಾವು ಅಡಿಗೆ ಮಾಡಿ ಬಡಿಸಿದ್ರೆ ಅಂದರೆ ಅವ್ರು ತುಂಬಾ ಸಾಕು ಅವ್ರನ್ನು ನಾವು ಎಷ್ಟು ದುಡ್ಡು ಕೊಟ್ರೇನು ಸಾಕು ಅನಿಸಲ್ಲ ಅದೇ ಹಸಿವು ಟೈಮಲ್ಲಿ ಅವ್ರಿಗೆ ಊಟ ಕೊಟ್ಟರೆ ಸಾಕಮ್ಮ ಅನಿಸುತ್ತೆ ನಮ್ಗೆ ಆ ಭಾಗ್ಯ ಅಂದರೆ ತುಂಬಾ ಇಷ್ಟಪಡ್ತೀನಿ ಇದೇ ಥರ ನಾವು ಅಡಿಗೆಗಳಲ್ಲಿ ಯಾವಅಡಿಗೇನು ಮಾಡ್ಬೇಕಾದ್ರು ಕಷ್ಟ ಅನಿಸಲ್ಲ ನಾವು ಮಾಡೇ ಮಾಡ್ತೀವಿ ಕಷ್ಟ ಆದ್ರೆ ನಮಗೆ ಅಡಿಗೆ ಮಾಡಬೇಕನ್ಸುತ್ತೆ ಆ ಥರ ಮಾಡಿ ನಾವು ಕೆಲವ್ರಿಗೆ ಮಾಡೋ ವಿಧಾನೂ ಹೇಳಿಕೊಡ್ತೀನಿ ಅವ್ರು ಕೆಲವ್ರು ಅದೇ ಥರ ಮಾಡಿ ಅವ್ರು ಇನ್ನೊಬ್ರುಗು ಅದೇ ಥರ ಹೇಳಿಕೊಡ್ತಾರೆ ಆ ಥರ ನಾವು ಅಡಿಗೆ ನಾವು ಮಾಡೋ ಕೆಲ್ಸಾನೆ ಅಡಿಗೆ ಕೆಲಸ ಹಂಗಾಗಿ ಯಾವ ತಿಂಡಿ ಮಾಡಿದ್ರೆನು ಅಷ್ಟೆ ಚೆನ್ನಾಗಿರುತ್ತೆ